ಹಲೋ ನನ್ನ ಮಗನ ಮದುವೆಯಲ್ಲಿ ನಾವೂ ಪ್ರಿಪೇರ್ ಮಾಡಿದೀವಿ ಅಡಿಗೆ ಎಲ್ಲ ಆ್ಯಕ್ಶ್ವಲಿ ಟಿಫನ್ಗೇ ಉಪ್ಮಾ ಅಂತ ಮಾಡಿದ್ವಿ ಉಪ್ಮಾ ಅಂದರೆ ಅದೇ ಗೋಧಿಸೊಜಿ ಆನಿಯನ್ನು ಮಿರ್ಚಿ ಆಮೇಲೆ ಟಮೋಟ ಎಲ್ಲ ಕಟ್ ಮಾಡಿ ಒಂದು ಬೌಲಲ್ಲಿ ಆಯಿಲ್ಲಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಕರೇಪಾಕು ಎಲ್ಲ ಹಾಕಿ ಸ್ವಲ್ಪ ರೆಡ್ ಆದಮೇಲೆ ಆನಿಯನ್ ಹಾಕಿದೀವಿ ಆನಿಯನ್ ಹಾಕಿ ಅದರಲ್ಲಿ ಆನಿಯನ್ ಸ್ವಲ್ಪ ರೆಡ್ ಆದಮೇಲೆ ಮಿರ್ಚಿ ಟೊಮೋಟೊ ಹಾಕಿ ಅದು ಸ್ವಲ್ಪ ಮಗ್ಗಿದ ಮೇಲೆ ನಾವು ಆಯ್ಲ್ ನೀರಾಕಿದೀವಿ ನೀರು ಹಾಕಿ ಅದರಲ್ಲಿ ಉಪ್ಪು ಟೇಸ್ಟ್ಗೋಸ್ಕರ ಸ್ವಲ್ಪ ಮಸಾಲ ಹಾಕಿ ನಾವು ಅದನ್ನೆಲ್ಲ ಜಾ ಫುಲ್ಲು ಬಾಯ್ಲ್ ಆದಮೇಲೆ ಅದರಲ್ಲಿ ಅಸ್ ಗೋಧಿಸೋಜಿ ಗೋಧಿಸೋಜಿ ಸೈಡಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿದಿವಿ ಆಯಿಲ್ಲಾಕಿ ಅದನ್ನು ಏನು ಮಾಡಿದ್ವಿ ಈ ಬಾಯ್ ನೀರೆಲ್ಲಾ ಕುದ್ದಿದ ಮೇಲೆ ಸೋಜಿ ಹಾಕಿ ತಿರುವಿ ಸಲ್ಪೊತ್ ಬಿಟ್ಟು ಆಮೇಲೆ ಕೆಳಗೆ ಇಳಿಸ್ಬಿಡ್ತೀವಿ ಮತ್ತು ಅದರಲ್ಲಿ ಸ್ವಲ್ಪ ಚಿತ್ಲಂಪುಡಿ ಅಂತಂದೇಳಿ ಇರುತ್ತೆ ಸ್ವಲ್ಪ ಮಾವಿನಕಾಯಿ ಪಚ್ಚಡಿ ಅಂತಿರುತ್ತೆ ಅದನ್ನೆಲ್ಲ ಬಡಿಸ್ತೀವಿ ಓ ಅದು ಟಿಫನ್ಗೆ ಚೆನ್ನಾಗಾಗಿತ್ತು ಮತ್ತು ನೆಕ್ಸ್ಟು ಮಧ್ಯಹ್ನ ಊಟಕ್ಕೆ ಅಂತದೇಳಿ ಹೇಳಿದ್ರೆ ಎಲ್ಲರಿಗು ನಾವು ಹೋಳ್ಗೆ ಅಂತೇಳಿ ಮಾಡಿದ್ವಿ ಹೋಳ್ಗೆ ಅಂದರೆ ಬೇಳೆ ತೊಗರಿ ಬೇಳೆ ತೊಗರಿ ಬೇಳೆನಾ ನೀರಲ್ಲಿ ಕುದಿಸಿ ಅದ್ ಕುದ್ದ ಮೇಲೆ ಅದರಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ಕುದಿಸಿ ಮತ್ತು ಅದನ್ನು ರುಬ್ಬಬೇಕು ಹೂರ್ಣ ಮಾಡಿದ್ಮೇಲೆ ಮತ್ತು ಸ್ವಲ್ಪ ಹೋಳಿಗೆ ಸೋಜಿ ಮೈದಾ ಹಿಟ್ಟು ಕಲಸಿ ಇಡಬೇಕು ಅದೊಂದು ತ್ರೀ ಫೋರ್ ಅವರ್ಸ್ ಆದಮೇಲೆ ಅದನ್ನು ಪ್ಲಸ್ ಹೂರ್ಣನು ತೊಗೊಂಡು ಹೋಳ್ಗೆ ಅಂತೇಳಿ ಮಾಡ್ತಿವಿ ರೊಟ್ಟಿ ಥರ ಹೋಳಿಗೆ ಅದರಲ್ಲಿ ಸ್ವಲ್ಪ ಆಯಿಲ್ಲಾಕಿ ಸ್ಟವ್ ಮೇಲೆ ಬೇಯಿಸಬೇಕು ಬೇಯಿಸಿದಮೇಲೆ ಹೋಳಿಗೆ ರೆಡಿ ಆಗುತ್ತೆ ಅದನ್ನೊಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಒಂದೊಂದನ್ನು ಒಂದೊಂದು ಕವರಲ್ಲಿ ಹಾಕಿ ಮುಚ್ಚಿಟ್ಟರೆ ಮೆತ್ಗಿರತ್ತೆ ಅದ್ರಲ್ಲಿ ಸಲ್ಪ ತುಪ್ಪ ಹಾಕಿ ಹಾಕ್ತೀವಿ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಅದ್ರಂಗೆ ರೈಸ್ ಚಿತ್ರನ್ನ ಅಂತದೇಳಿ ಮಾಡ್ತೀವ ಚಿತ್ರನ್ನ ಅಂದರೆ ಅನ್ನ ಬೇಯಿಸಿ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲಾ ರುಬ್ಬಿ ಒಂದು ಬೌಲಲ್ಲಿ ಆಯ್ಲಾಕಿ ಕರೇಪಾಕು ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಹಾಕಿ ಅದರಲ್ಲಿ ನಾವು ಮಿಕ್ಸಿನ ಮಿಕ್ಸಿಗೆ ಹಾಕಿರ್ತೀವಿ ಮಿರ್ಚಿ ಪ್ಲಸ್ಸು ಸ್ವಲ್ಪ ಅಲ್ಲ ಉಪ್ಪು ಮಿಕ್ಸಿಗೆ ಹಾಕಿದ ಪೇಸ್ಟನ್ನು ತಗೊಂಡು ಆಯ್ಲಲ್ಲಿ ಹಾಕಿಬಿಡ್ತೀವಿ ಅದನ್ನು ಅಲ್ಲಿ ಸ್ವಲ್ಪ ಅರಿಶ್ನ ಹಾಕಿ ಅದನ್ನೆಲ್ಲ ಚೆನ್ನಾಗ್ ಬೇಯಿಸಿದ್ಮೇಲೆ ಕೆಳಗೆ ಇಳಿಸಿ ಸ್ವಲ್ಪ ಕೊತಂಬ್ರಿ ಕಟ್ ಮಾಡಿ ಚಿತ್ರನ್ನ ಅಂತಂದೇಳಿ ಆ ಒಂದು ಪೇಸ್ಟನ್ನು ಅನ್ನದಲ್ಲಿ ಹಾಕಿ ಕಲಸಿ ಸ್ವಲ್ಪ ಲೆಮೆನ್ ನಿಂಬೆಹಣ್ಣಿನ ರಸವನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿದಮೇಲೆ ಅದು ಒಂದು ಚಿತ್ರನ್ನ ತಯಾರಾಗುತ್ತೆ ನೆಕ್ಸ್ಟು ಅನ್ನ ಬಿಳಿ ಅನ್ನವನ್ನು ಮಾಡಿ ಸೈಡ್ ಇಕ್ಕಿರ್ತಿವಿ ನೆಕ್ಸ್ಟು ಸಾಂಬರಂಥ ಮಾಡ್ತೀವಿ ಅನ್ನದಲ್ಲಿ ಸಾಂಬರ್ ಬೇಕಾಗಿರುತ್ತೆ ಅದಕ್ಕೆ ಸಾಂಬಾರಿಗೋಸ್ಕರ ಸ್ವಲ್ಪ ಬೇಳೆ ಬೇಯಿಸಿ ಅದರಲ್ಲಿ ಸಲ್ಪ ಉಂಚಿನ ಹುನ್ಚಣ್ಣಿನ ಹುಳಿ ಪ್ಲಸ್ ಸಾಂಬಾರ್ ಪುಡಿ ಮತ್ತು ವೆಜಿಟೇಬಲ್ಸ್ ನುಗ್ಗೆಕಾಯ್ ಕ್ಯಾರೇಟ್ ಬೀನ್ಸ್ ಮತ್ತು ಇದು ಪೊಟ್ಯಾಟೋ ಎಲ್ಲ ಸಣ್ಣಕ್ ಕಟ್ ಕಟ್ ಮಾಡಿ ಹುಣ್ಚೆ ಹಣ್ಣಿನ ಹುಳಿ ಹಿಂಡಿ ಸಾಂಬರ್ ಪುಡಿ ಹಾಕಿ ಬೇಳೆ ಬೇಯಿಸಿದ್ನ ಪೇಸ್ಟ್ ಮಾಡಿ ಅದ್ರಲ್ಲಿ ಕಲ್ಸಿಬಿಡ್ತೀವಿ ಕಲಿಸಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಅದನ್ನು ಒಗ್ಗರ್ಣೆಗೆ ಒಗ್ಗರ್ಣೆಗೆ ಹಾಕಿ ಅದ್ರಲ್ಲಿ ಹಾಕಿ ಕುದಿಸಿಬಿಡ್ಬೇಕ್ ಅದು ಸಾಂಬರ್ ರೆಡಿ ಆಗುತ್ತೆ ಅದನ್ನು ಪಕ್ಕಕ್ಕೆ ಇಡ್ತೀವಿ ನೆಕ್ಸ್ಟು ಬದನೇಕಾಯ್ ಅಂತಂದೇಳಿ ಮಾಡ್ತೀವಿ ನಾವು ಅದು ಆಗಲ್ ಆಲುಗಡ್ಡೆ ಪ್ಲಸ್ಸು ಬದನೇಕಾಯ್ ಕಟ್ ಮಾಡಿ ಸ್ವಲ್ಪ ಪೇಸ್ಟ್ ಮಾಡ್ಕೋತೀವಿ ಮಸಾಲ ಪೇಸ್ಟ್ ಕೊತ್ತುಂಬರಿ ಬೆಳ್ಳುಳ್ಳಿ ಅಲ್ಲ ಕೊಬ್ಬರಿ ಮತ್ತು ಚಕ್ಕೆ ಲವಂಗ ಇವೆಲ್ಲ ಹಾಕಿ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಟುಬಿಡ್ತೀವಿ ಸೈಡಿಗೆ ಇಟ್ಟು ಬದನೇಕಾಯಿ ಆನಿಯನ್ ಎಲ್ಲ ಕೊಯ್ದಿದ್ದೆಲ್ಲ ಆಯಿಲ್ ಹಾಕಿ ಅದರಲ್ಲಿ ಬದನೇಕಾಯ್ ಆನಿಯನ್ ಹಾಕಿ ಅದರಲ್ಲಿ ಸ್ವಲ್ಪ ಅರಿಶ್ನಾ ಖಾರ ಉಪ್ಪು ಪ್ಲಸ್ ಈ ಮಸಾಲ ಹಾಕಿ ಬೇಯಿಸ್ತೀವಿ ಬೇಯಿಸಿದ್ರೆ ಅದು ಚೆನ್ನಾಗಾಗುತ್ತೆ ಅದೊಂದು ಸ್ವಲ್ಪ ಆದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಟುಬಿಡ್ತೀವಿ ಊಟಕ್ಕೆಲ್ಲ ಬಡಿಸೋ ಟೈಮ್ನಲ್ಲಿ ಹೋಳ್ಗೆ ಬದನೇಕಾಯಿ ಚಿತ್ರನ್ನ ಸಾಂಬರು ಅನ್ನ ಮಜ್ಜಿಗೆ ಬಡಿಸ್ತೀವಿ ಚೆನ್ನಾಗಿರುತ್ತೆ ಅದ್ರಾಗೆ ಹಪ್ಳಾ ಕೂಡ ಮಾಡ್ತಿವಿ ಆಕ್ಶ್ವಲಿ ಅದರಲ್ಲಿ ಅಕ್ಷೆ ಹಪ್ಳ ಕೂಡ ನಾವು ಆಯಿಲಲ್ಲಿ ಕರಿದು ಹಪ್ಪಳ ಇಟ್ಟುಬಿಡ್ತೀವಿ ಅದೇ ಎಲ್ಲ ಅಡಿಗೆಯೆಲ್ಲ ಚೆನ್ನಾಗಾಗಿದೆ ಅಂತೇಳಿ ಕೂಡ ಹೇಳಿದರೆ ಈ ಥರ ಎಲ್ಲ ನಾವು ಮಾಡಿದ್ವಿ ಫಂಕ್ಷನ್ನಲ್ಲಿ ಪ್ಲಸ್ಸು ಜನ ಬಂದೋರು ಎಲ್ಲರು ಕೂಡ ರುಚಿಯಾಗಿದೆ ಅಂತಂದೇಳಿ ಚೆನ್ನಾಗೆ ತಿಂದಿದ್ದಾರೆ ಇದು ನಮ್ಮ ಮಗಂದು ಮೊದ್ಲಿಂಗನ ಮಾಡೋಹೊತ್ನಲ್ಲಿ ನಾವು ಮಾಡಿದಂಥ ಒಂದು ಅಡಿಗೆ ಎಲ್ಲರು ಕಲ್ತನೆ ಮಾಡಿದೀವಿ ಚೆನ್ನಾಗಾಗಿತ್ತು ಅಮೇಲೆ ಇನ್ನೇನು ಇವ್ನಿಂಗ್ ಟೈಮ್ನಲ್ಲಿ ಅಂತು ಮಾಮೂಲ್ ಕಾಫಿ ಟೀ ಎಲ್ಲ ಕೊಡ್ತಾಯಿರ್ತೀವಿ ಮಧ್ಯಾಹ್ನ ಊಟ ಆದಮೇಲೆ ಅವ್ರು ಏನಾದರು ಜ್ಯೂಸ್ ಗೀಸ್ ಎಲ್ಲ ಕೊಡ್ತಾಯಿರ್ತೀವಿ ಈ ಥರ ನಮ್ಮ ಮಗನ ಮದುವೆಲಂತು ಚೆನ್ನಾಗಾಗಿತ್ತು ಫಂಕ್ಷನ್